ಹಾಯ್ ಅಮೆಜಾನ್ ಬೇಸಿಕ್ಸಿಂದ ನಾನು ಮೊನ್ನೆಯಷ್ಟೇ ಒಂದು ಚಾಕು ಸೆಟ್ಟನ್ನು ಆರ್ಡರ್ ಮಾಡಿದ್ದೆ ಈ ಚಾಕು ಸೆಟ್ಟನ್ನು ನಾನು ಅಮೆಜಾನ್ ಪ್ರೈಮ್ ಮುಖಾಂತರ ತರ್ಸ್ಕೊಂಡಿದ್ರಿಂದ ನನಗೆ ಎರಡೇ ದಿನದಲ್ಲಿ ಈ ವಸ್ತು ಅಥವಾ ಈ ಚಾಕು ಸೆಟ್ಟನ್ನು ತಂದುಕೊಟ್ರು ಹಾಗೆ ಈ ಚಾಕು ಸೆಟ್ಟಲ್ಲಿ ಏನೆಲ್ಲ ಇದೆ ಅಂತ ಹೇಳಿದರೆ ಹದಿಮೂರು ಚಾಕು ಇದೆ ಹಾಗೆ ಒಂದು ಕತ್ತರಿ ಒಂದು ಸಿಪ್ಪೆ ಸುಲಿಯುವ ಯಂತ್ರ ಹಾಗೆ ಈ ಸತಿ ಅಮೆಜಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಇರೋ ಕಾರಣದಿಂದಾಗಿ ಒಂದು ಚಾಕುನ ಶಾರ್ಪ್ ಮಾಡುವಂತಹದ್ದು ಅದೇ ರೀತಿ ಮರದ ತರಕಾರಿ ಹೆಚ್ಚುವ ಮಣೆಯನ್ನು ಸಹ ಕೊಟ್ಟಿದ್ದಾರೆ ಉಚಿತವಾಗಿ ಇದು ಕೂಡ ತುಂಬ ಚೆನ್ನಾಗಿದೆ ಈ ಚಾಕು ಮತ್ತು ಕತ್ತರಿ ಮತ್ತು ಸಿಪ್ಪೆ ಸುಲಿಯುವ ಯಂತ್ರವನ್ನು ಹಿಡಿದಿಟ್ಕೊಳಕ್ಕೆ ಅಂತ ಹೇಳಿ ಅಥವಾ ಅದನ್ನು ಒರ್ಗನೈಸ್ ಮಾಡೋಕ್ಕೆ ಅಂತ್ಹೇಳಿ ಒಂದು ಚಂದದ ಮರದ ಹಿಡಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಈ ಚಾಕು ಹದಿಮೂರು ಚಾಕುಗಳ ಬಗ್ಗೆ ಹೇಳಬೇಕಂತ ಹೇಳಿದರೆ ಈ ಎಲ್ಲ ಚಾಕುಗಳು ಹೈ ಕಾರ್ಬನ್ ಬ್ಲೇಡ್ಸಿಂದ ಮಾಡಲ್ಪಟ್ಟಿವೆ ಹಾಗೆ ಅದು ಸ್ಟೈನ್ಲೆಸ್ ಮೆಟೀರಿಯಲ್ಲಿಂದ ಮಾಡಲ್ಪಟ್ಟಿದೆ ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿದ್ದಾರೆ ಹಾಗೆ ಇದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಅಂಚು ಮತ್ತು ಅಲಗುಗಳಿಂದ ಮಾಡಲ್ಪಟ್ಟಿದೆ ಈ ಚಾಕುಗಳು ಅಂದಾಜು ಐದು ಇಂಚರಿಂದ ಎಂಟು ಇಂಚು ತನಕ ಇದ್ದಾವೆ ಹಾಗೆ ಇದರ ಹಿಡಿಕೆ ಕೂಡ ಹಾಗೆ ತುಂಬ ಕಂಫರ್ಟಬಲ್ ಆಗಿದೆ ಹಾಗೆ ಇದು ಕಪ್ಪು ಕಲರಿಂದ ಮಾಡಲ್ಪಟ್ಟಿದೆ ಇದರಲ್ಲಿ ಬೇರೆ ಕಲರ್ದು ಆಪ್ಷನ್ಸ್ ಕೂಡ ಇತ್ತು ಆದರೆ ನನಗೆ ಕಪ್ಪು ಬಣ್ಣದ್ದು ಇಷ್ಟ ಆಯಿತು ಹಾಗಾಗಿ ನಾನು ಈ ಕಪ್ಪು ಬಣ್ಣದ್ದನ್ನು ಆರಿಸಿಕೊಂಡಿದ್ದೆ ಅದು ಕೂಡ ತುಂಬ ಸ್ಟೈಲಿಷ್ ಆಗಿದೆ ನೋಡಲಿಕ್ಕೂ ಚೆನ್ನಾಗಿದೆ ಹಾಗೆ ಈ ಚಾಕುವಿನ ಶಾರ್ಪ್ನೆಸ್ ಕೂಡ ತುಂಬ ಚೆನ್ನಾಗಿದೆ ಅದೇ ರೀತಿ ಹೇಳಬೇಕು ಅಂತ ಹೇಳಿದರೆ ಇದು ಈ ಪ್ರಾಡಕ್ಟ್ ನನಗೆ ಸಾವಿರದ ಐನೂರು ರೂಪಾಯಿಗೆ ಸಿಕ್ತು ಸಾವಿರದ ಐನೂರು ರೂಪಾಯಿಗೆ ನನಗೆ ಹದಿಮೂರು ಚಾಕು ಒಂದು ಕತ್ತರಿ ಒಂದು ಸಿಪ್ಪೆ ಸುಲಿಯುವ ಯಂತ್ರ ಎಲ್ಲವೂ ಕೂಡ ಸಿಕ್ಕಿದೆ ಇದು ನಾನು ಇತ್ತೀಚಿಗಷ್ಟೇ ಯೂಟ್ಯೂಬಿನಲ್ಲಿ ಒಂದು ಅಡಿಗೆಯ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೋಸ್ಕರ ಸಹಾಯಕಾರಿಯಾಗಿರಲಿ ಅಂತ ಹೇಳಿ ತಗೊಂಡೆ ಅದೇ ರೀತಿ ಈ ಚಾಕುಗಳು ಹೇಗಿದೆ ಅಂತ ಹೇಳಿದರೆ ಎಲ್ಲ ರೀತಿಯಾದಂತಹ ತರಕಾರಿ ಇರ್ಬೋದು ವೆ ಹಣ್ಣುಗಳಿರ್ಬೋದು ಅದೇ ರೀತಿ ಮಾಂಸ ಎಲ್ಲವನ್ನೂ ಚೆನ್ನಾಗಿ ಕಟ್ ಮಾಡಲಿಕ್ಕೆ ಅಷ್ಟೇ ಶಾರ್ಪಾಗಿ ಕೂಡ ಇದೆ ನನಗೆ ಈ ಪ್ರಾಡಕ್ಟಿನದು ಎಲ್ಲ ಕೂಡ ಇಷ್ಟ ಆಯಿತು ಏನು ಅಂತ ಹೇಳಿದರೆ ಇದರ ಪ್ಯಾಕೇಜಿಂಗಿಂದ ಹಿಡಿದು ಅದರ ಮೆಟೀರಿಯಲ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮಾಡಲ್ಪಟ್ಟಿದೆ ಹಾಗಾಗಿ ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು